ಹಲೋ ಊಬರ್ ಕಂಪನಿ ಹಾಂ ನಾನು ಇದು ಏನು ಹೇಳ್ತಾರೆ ಚಿಕ್ಕಮಂಗ್ಳೂರ್ ಹೋಗ್ಲಿಕ್ಕಂತ ಕ್ಯಾಬ್ ಬುಕ್ ಮಾಡಿದ್ದೆ ಬೆಳಗ್ಗೆ ಆರು ಗಂಟೆಗೆ ಬುಕ್ ಮಾಡಿದ್ದೆ ಇವಾಗ ಅಂದರೆ ಇವಾಗ ಆಲ್ಮೋಸ್ಟ್ ನಾನು ಡ್ರೈವರ್ಗೆ ಕಾಲ್ ಮಾಡಿ ಮಾಡಿ ಏಳು ಗಂಟೆವರೆಗೂ ಅವ್ರರು ಪಿಕ್ಕೇ ಮಾಡ್ತಾಯಿಲ್ಲ ಏನಿದು ಆಕ್ಚುಲಿ ನಿಮ್ದು ಇದು ಹೇಗೆ ನೀವು ಈ ಥರ ಇಷ್ಟು ಕೇರ್ಲೆಸ್ ನಮಗೆ ಅಲ್ಲಿ ಮುಟ್ಬೇಕಿತ್ತು ಇವಾಗ ತನಕ ಫುಲ್ ಫ್ಯಾಮ್ಲಿ ಇಲ್ಲಿ ಕಾಯ್ತಾ ಕುತ್ಕೊಂಡಿದೆ ಆ ಥರ ಇದ್ರೆ ನಾವ್ಯಾಕೆ ಬುಕ್ ಮಾಡ್ತಿವಿ ಇದು ತುಂಬ ಕೇರ್ಲೆಸ್ ಅಲ್ಲಾ ಯಾಕೆ ಅವ್ರು ಪಿಕ್ ಮಾಡ್ತಿಲ್ಲ ಆಂ ಪ್ಲೀಸ್ ನೋಡಿ ನಮ್ಗೀಗ ಕ್ಯಾಬ್ ಬರ್ತಾಯಿದ್ರೆ ಒಳ್ಳೆಯಿತ್ತು ಆಲ್ರೆಡಿ ಲೇಟಾಗಿದೆ ಈ ಥರ ಮಾಡೋದು ತುಂಬ ತಪ್ಪಲ್ಲಾ ನೀವು ಬುಕಿಂಗ್ದು ಹಣ ಎಲ್ಲಾ ತೊಗೊಳ್ತಿರಾ ಬಟ್ ಈ ಥರಯೆಲ್ಲ ಮಾಡಿದರೆ ಹೇಗೆ ನಾವದು ಬೇರೆ ಎರಡು ದಿನ ಮುಂಚೇ ನಾವು ಬುಕ್ ಮಾಡಿದ್ವಿ ಟೈಮ್ಗೆ ಬರಲಿ ಅಂತ ಬಟ್ ನೀವು ಈ ಥರ ಅಂದರೆ ಡ್ರೈವರ್ ಕೂಡ ಇಷ್ಟು ಕೇರ್ಲೆಸ್ ಒಂದು ಫೋನ್ ಪಿಕ್ ಮಾಡೋದಿಲ್ಲ ಅಂದರೆ ಹೇಗೆ ಒಳ್ಳೆದಲ್ಲ ಅಲ್ಲಾ ಇಲ್ಲಿ ನಾವಿಲ್ಲಿ ಕಾದು ಕಾದು ಸಾಕಾಯಿತು ಈ ಥರ ಮಾಡೋದು ತಪ್ಪು ನೋಡಿ ಕಳಿಸಿ ನಿಮ್ದು ಡ್ರೈವರ್ನ ಇಲ್ಲಾಂದರೆ ಬೇರೆ ಯಾರನ್ನಾದರು ಕಳಿಸಿ ನಾವಿಲ್ಲಿ ಫ್ಯಾಮ್ಲಿ ಹಾಲಿಡೇ ಮಕ್ಕಳಿಗೆ ರಜೆ ಇದೆ ರಜೆ ಇದೆ ಅಂತೆಲ್ಲಾ ನಾವು ಇದು ಟ್ರಿಪ್ಪು ಪ್ಲಾನ್ ಮಾಡಿದರೆ ನೀವು ಈ ಥರ ಮಾಡೋದ ನಾವು ಆ ಥರ ಇದ್ರೆ ಬೇರೆ ಕಂಪನಿಗೆ ನಾವು ಬುಕ್ ಮಾಡ್ತಿದ್ವಿ ನಿಮ್ದು ಒಳ್ಳೆದಿದೆ ಸರ್ವೀಸ್ ಅಂತ ಹೇಳಿ ನಾವು ಬುಕ್ ಮಾಡಿದ್ದು ಬಟ್ ಈ ಥರ ಮಾಡೋದು ತಪ್ಪಲ್ಲಾ ನೀವು ಹ್ಞೂ ಅಲ್ಲಾ ಏನೇ ಇಶ್ಯೂ ಇರಲಿ ಬಟ್ ಸ್ಟಿಲ್ ನೀವು ಈ ಥರ ಮಾಡೋದು ಒಳ್ಳೆದಲ್ಲ ಅಲ್ಲಾ ನಾವು ಮತ್ತು ರೇಟಿಂಗ್ಸ್ ಕೊಡೋದಿಲ್ಲ ನೀವು ಮತ್ತು ರೇಟಿಂಗ್ಸ್ ಒಳ್ಳೆದು ಕೊಡಬೇಕು ಹೇಳ್ತಿರಾ ನಿಮಗೆ ಲಾಸ್ ಅಲ್ಲಾ ಮತ್ತು ಕಸ್ಟಮರು ಕಳ್ಕೊಳ್ತಿರಾ ರೇಟಿಂಗ್ಸೂ ಸಿಗೋದಿಲ್ಲ ಸೊ ನೋಡಿ ಏನು ಮಾಡ್ತಿರಾ ಅಂತ ಅಲ್ಲಾ ಅಟ್ಲೀಸ್ಟ್ ಒಂದು ಫೋನ್ ಪಿಕ್ ಮಾಡಿ ನಿಮ್ಮ ಡ್ರೈವರ್ ಹೇಳ್ಬೇಕಲ್ಲಾ ಏನಾಯಿತು ಏನು ಇಶ್ಯು ಅಂತ ಅದು ಹೇಳೋದಿಲ್ಲ ಫೋನೇ ಪಿಕ್ ಮಾಡ್ತಿಲ್ಲ ಆಲ್ಮೋಸ್ಟ್ ನಾವು ಒಂದು ಗಂಟೆಯಿಂದ ಎಷ್ಟು ಕಾಲ್ ಟ್ರೈ ಮಾಡಿದೀವಿ ಫೋನೇ ಪಿಕ್ ಮಾಡೋದಿಲ್ಲ ಅವರು ಅದು ಒಳ್ಳೆದಲ್ಲ ಅಲ್ಲಾ ನೋಡಿ ಈಗ ಕಳಿಸಿ ಬೇರೆ ಯಾವುದಾದ್ರೂ ಡ್ರೈವರ್ನ ನಾವಿಲ್ಲಿ ಕಾಯ್ತಾ ಇದ್ದೀವಿ ಯಾವಾಗಿಂದ ಕಾಯ್ ಕಾಯಬೇಕು